ನಾನು ಮೀಶೋದಿಂದ ರೀಸೆಂಟಾಗಿ ಒಂದು ಡ್ರೆಸ್ನ ಹಾರ್ಡರ್ ಮಾಡಿದ್ದೆ ಆ ಪ್ರೋಡಕ್ಟೂ ಪ್ಯಾಕಿಂಗ್ ಅಷ್ಟು ಚೆನ್ನಾಗಿರ್ಲಿಲ್ಲ ಮತ್ತು ಪ್ರೋಡಕ್ಟ್ ಕ್ವಾಲಿಟಿ ಏನೂ ಚೆನ್ನಾಗಿರ್ಲಿಲ್ಲ ಸೈಝೆಲ್ಲ ಅಷ್ಟೊಂದು ಫರ್ಪೆಕ್ಟಾಗಿರಲಿಲ್ಲ ಕಲ್ಲರ್ ಕೂಡ ಡಿಮ್ಮಾಗಿತ್ತು ಅದು ನನಗೆ ಬೇರೆ ಯಾರೋ ಆಲ್ರೆಡಿ ಯೂಸ್ ಮಾಡಿದ್ದಾರೆ ಅನ್ನೋ ಥರ ಫೀಲಾಯಿತು ತುಂಬ ಕೆಟ್ಟದಾಗಿತ್ತು ಪ್ರೋಡಕ್ಟ್